ಸರ್ಕಾರಿ ಶಾಲೆಯೊಳಗೆ ಹೆಸ್ರು ಹಚ್ಬೇಕಂತಂದರ ಮೊದಲ ಆವಾಗ ಮನೆ ಮನೆಗೆ ಬರ್ತಾರ ಮೊದಲ ಫಸ್ಟ್ ಪ್ರಥಮ ಆ ಮೊದಲೇನು ಮಾಡ್ತಾರ ಡಂಗೂರ ಹೊಡಿತಾರಾ ಮನಿ ಮನಿಗೆ ಓಣಿ ಓಣಿಗೆ ಡಂಗೂರ ಹೊಡಿತಾರಾ ಮನಿ ಮನಿಗೆ ಹೋಗಿ ಸ್ವಲ್ಪ ಆರು ವರ್ಷದ ಮಕ್ಕಳ ನೋಡ್ಕಂಡು ಎಲ್ಲಾ ತಿಳ್ಕಂಡು ಬಂದಿರ್ತರಾ ಮೊದಲು ಮಕ್ಳು ಓಣಿ ಪಟ್ಟಿ ಮಾಡ್ತರಾ ಆಮೇಲೆ ಮಕ್ಳದ್ದು ಬಗ್ಗೆ ಐದು ವರ್ಷ ಹತ್ತು ತಿಂಗ್ಳು ಆಗಿರ್ತಕ್ಕಂಥ ಮೊದಲು ಆ ಒಂದು ಕಡ್ಡಾಯ ಶಿಕ್ಷಣದೊಳಗ ಐದು ವರ್ಷ ಹತ್ತು ತಿಂಗಳು ಆದಂಥ ಮಕ್ಕಳನ್ನ ಶಾಲಿಗೆ ಸೇರ್ಸ್ಬೆಕು ಅಂತಕ್ಕಂಥದ್ದು ಒಂದು ಬ ಸರ್ಕಾರದ ಆದೇಶ ಆ ಒಂದು ಆದೇಶದಂತೆ ಮಕ್ಕಳನ್ನ ನಾವು ಆರು ವರ್ಷ ಹತ್ತು ತಿಂಗಳು ಆದ ನಂತ್ರ ಸರ್ಕಾರಿ ಶಾಲೆಗೆ ಹಾಚ್ಬೇಕು ಆದ್ನ್ಯಾಪ್ಪಂತಂದರೆ ಅವರು ಮಾಸ್ತರ್ಗಳೇ ಬಂದು ಮನೆಗೆ ಬಂದು ಗ ಮಕ್ಳನ್ನ ಮಕ್ಳ ಹತ್ರ ಕೇಳ್ತಾರ ಎಷ್ಟು ವರ್ಷ ಆಗಿದೆ ಎಷ್ಟು ವರ್ಷ ಎಲ್ಲ ಯಾವುದೇ ಹುಟ್ಟಿದ ಒಂದು ಆ ತಾರೀಖು ಗೊತ್ತಿರಲಿಲ್ಲ ಅಂತಂದರೆ ಗೊತ್ತಿರುದಿಲ್ಲ ಕೆಲವೊಂದು ಗ್ ಗ್ ಸರ್ಟಿಫಿಕೇಟ್ ಇರ್ತಾವ ಕೆಲವೊಂದು ಸರ್ಟಿಫಿಕೇಟ್ ಇರೋದಿಲ್ಲ ಆಟೆ ಅದರ ಅಂತಾ ಇದರೊಳಗ ಆ ಮಕ್ಕಳದ್ದು ಕಿವಿ ಹಿಡಿತಿನಿ ಕೈಯನ್ನ ಮೇಲ್ತಿಕ್ಕಿ ಈಗೆ ಈ ಎಡಗೈಯಿಂದ ಬಲಗೈ ಬಲಗಿವಿಗೆ ಅಥ್ವಾ ಬಲ ಕ ಬಲ ಕಡೆಯಿಂದ ಎಡ ಕಿವಿಗೆ ಮುಟ್ಟುಸ್ತಾರೆ ಅದು ಮುಟ್ಟಿದರೆ ಆರು ವರ್ಷ ಆಗ್ಯವಾ ಅಂತಕ್ಕಂಥದ್ದು ಮುಟ್ಟಲಿಲ್ಲ ಅಂತಂದರೆ ಇನ್ನು ಶಾಲೆಗೆ ಸೇರಾ ಇನ್ ಮುಂದಿನದ್ದು ವರ್ಷ ಅಂತಕ್ಕಂಥದ್ದು ಹೇಳ್ತಿದ್ದರು ಆಮೇಲೆ ಎಲ್ಲಾ ಒಂದು ಪ್ರಕ್ರಿಯೆಯಲ್ಲಿ ಮಕ್ಕಳನ್ನ ಈಗ ಈ ಒಂದು ಇತ್ತಿತ್ತಲಾಗೇ ಐದು ವರ್ಷ ಆ ಮೂರು ತಿಂಗಳ ನಾಲ್ಕು ತಿಂಗಳ ಐದು ಐದು ತಿಂಗಳ ತನಕ ಈ ಹೆಸರೀ ಪ್ರಾರಂಭವಾಗಿದೆ ಯಾವುದೇ ಶಾಲೆಯಲ್ಲಾಗಲಿ ಸ್ಥಳೀಯರ ಸ್ಥಳೀಯ ಶಾಲೆಗಳಲ್ಲಿ ಆ ಸಾ ಗಾ ಈ ಒಂದು ಸಂಸ್ಥೆ ಸಂಸ್ಥೆಯಿಂದ ನಡೆತಕ್ಕಂಥ ಶಾಲೆಯಲ್ಲಿ ಅವರೆಲ್ಲ ಒಂದು ಕ ಸ ತಮ್ಮ ಒಂದು ಸಂಸ್ಥೆ ಬೆಳಿಬೇಕು ಬೆಳೆಯುವದಕ್ಕಾಗಿ ಒಂದು ಟೀಮನ್ನ ಎಲ್ಲಾ ಕಡೆನೂ ಪಾಂಪ್ಲೆಟ್ಗಳನ್ನ ಪೇಪರ್ಗಳನ್ನ ರೆಡಿ ಮಾಡಿ ಅವುಗಳನ್ನ ಓಣಿಯಲ್ಲಿ ಮನೆ ಮನೆಯಲ್ಲಿ ಹಂಚ್ತೀವಿ ಇನ್ನು ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಹಚ್ಚಿರೀ ಒಳ್ಳೆಯ ಒಂದು ಶಿಕ್ಷಣ ದೊರೆಯುತೈತಿ ಅಂತಂದು ಹೇಳುತ್ತಿದ್ದರು ಅಂಥ ಸಂದರ್ಭದಲ್ಲಿ ಅಂತ್ ಆ ಆ ಒಂದು ಶಾಲೆಗೆ ಪಿ ಯು ಸಿ ಇರ್ತಿತ್ತು ನಮ್ಮ ಸರ್ಕಾರಿ ಶಾಲೇನ ಸ್ಥಳೀಯ ಶಾಲೆಗಳು ಏನದಾವ ಸರ್ಕಾರಿಯಾಗಲಿ ಅದು ಪಿ ಯು ಸಿ ಇರ್ತಿದ್ದಿಲ್ಲ ಅದು ಮಕ್ಕಳನ್ನ ದಾಖಲೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೆ ಎಲ್ಲಾ ಡ ಓಣಿಯಲ್ಲಿ ಡಂಗೂರ ಸಾರಿಸಿದ ಮೇಲೆ ಇದು ಮಾಡಿದ್ ಮೇಲೆ ಅವರು ಮತ್ತೆ ಆ ಶಿಕ್ಷಕರೆಲ್ಲ ಒಂದಾ ಟೀಮ್ ಆಗಿ ಎರಡು ಎರಡು ಮೂರು ಟೀಮ್ ಆಗಿ ಮನಿ ಮನಿಗೆ ಹೋಗಿ ಎರಡು ಮೂರು ಗುಂಪುಗಳನ್ನಾಗಿ ಮನೆ ಮನಿಗೆ ಹೋಗಿ ಮಕ್ಕಳ ಹೆಸರನ್ನ ದಾಖಲಿಸ್ಕೊಂಡು ಅವರ ಸಹಿ ಪಡ್ಕೊಂಡು ಬರ್ತಿದ್ದರು ಪೋಷಕರ ಸಹಿ ತಂದೆ ತಾಯಿಗಳ ಒಂದು ಆ ಒಂದು ವೇಳೆಯಲ್ಲಿ ಇರ್ಲಿದ್ದರೆ ಮನೆಯಲ್ಲಿ ಯಾರು ಆ ಮಗುವಿನ ಜವಾಬ್ದಾರಿಯನ್ನ ತೊಗೊಂಡು ಇರ್ತಾರ ಅವರು ಸಹಿ ಮಾಡಿ ಸಹಿ ಮಾಡ್ತಾಕ್ಕಂಥದ್ದು ನಮ್ಮ ಒಂದು ಸರ್ಕಾರಿ ಶಾಲೆಯ ಒಂದು ಪ್ರಕ್ರಿಯೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲಾ ಮಕ್ಕಳಿಗೆ ನೊಂದಣಿಯಾದ್ಮೇಲೆ ಅಂದರೆ ದಾಖಲಾತಿ ಮಾಡಿದ್ಮೇಲೆ ದಾಖಲಾತಿ ಪ್ರಕಾರ ಆ ಮಗುವಿಗೆ ಬರ್ಬೇಕಾದಂಥ ಎಲ್ಲಾ ಪಠ್ಯ ಪುಸ್ತಕಗಳನ್ನ ಕೊಡ್ತಿದ್ದರು ಆಮೇಲೆ ಹ ಬರ್ ಬರ್ತಾ ಹೈ ಸ್ಕೂಲಿಗಿ ಮಟ್ಟಕ್ಕೆ ಬಂದಾಗೆಲ್ಲ ಸೈಕಲ್ ಪಾಕಲ್ ಎಲ್ಲ ವಿತರಣೆ ಮಾಡ್ತಾರ ಎಲ್ಲಾ ಕ್ರಿಯೆಗಳನ್ನು ಒಳ್ಳೆಯ ಒಂದು ಈಗ ಬಿಸಿ ಊಟ ಹಾಲು ಕೊಡ್ತಾರ ಆ ಅದ್ರ ಜೊತೆಗೆ ಬಾಳೆ ಹಣ್ಣು ಅಥವಾ ಶೇಂಗಾ ಚಕ್ಕಿ ಮೊಟ್ಟೆ ಮೊಟ್ಟೆ ತಿನ್ನದೇ ಇದ್ದವರಿಗೆ ಬಾಳೆ ಹಣ್ಣು ಅಥ್ವಾ ಶೇಂಗಾ ಚಕ್ಕೆಯನ್ನ ಕೊಡ್ತಾರಾ ವಾರದಲ್ಲಿ ಇದು ಮೂರು ದಿನ ಏನು ಕೊಡಕ್ಕೆ ಕೊಡಕತ್ತಾರ ಆ ಇದು ಕೂಡ ಒಂದು ನಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ಅಂತಕ್ಕಂಥದನ್ನ ನಾವು ಆ ತಿಳ್ಕೊಂಡು ನಮ್ಮ ಶಾಲೆಯ ಮಕ್ಕಳು ನಮ್ಮ ಶಾಲೆ ನಮ್ಮ ಸ್ಥಳೀಯ ಶಾಲೆಗೆ ನಮ್ಮ ಮಕ್ಕಳನ್ನ ಸೇರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಗೆ ಈ ಸ್ಥಳೀಯ ಆ ಶಾಲೆಗಳಲ್ಲಿ ಸಂಸ್ಥ ಶಾಲೆಗಳೆನ್ನ ಖಾಸಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ಬಗ್ಗೆ ಆ ಒಂದು ಸಾಕಷ್ಟು ಬಲವಾಗಿರ್ತಕ್ಕಂಥ ಒಂದು ಕಾರಣ ಕೊಡ್ತರೆ ಒಳ್ಳೆಯ ನುರಿತ ಶಿಕ್ಷಕರು ನಮ್ಮಲ್ಲಿ ಇದ್ದಾರೆ ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸ್ರೀ ಅಂತ ಒಂದು ಅಂದಾಗ ಅವರು ತಾವೇ ಸ್ವತಃ ನೇರವಾಗಿ ಆ ಹೋಗಿ ಸಂಸ್ಥೆಯ ಶಾಲೆಗಳಿಗ್ ಹೋಗಿ ಮಕ್ಕಳನ್ನ ದಾಖಲೆ ಮಾಡ್ಕೊಳ್ತಿದ್ದು ಮಾಡಿಸಿ ಆ ಫೀಸ್ ಕ ಫೀಸ್ ಇರ್ತಿತ್ತು ಫೀಸ್ ಕಟ್ಟಿ ಬರ್ತಕ್ಕಂಥದ್ದು ಈ ಒಂದು ಖಾಸಗಿ ಸ್ಥಳೀಯ ಶಾಲೆಗಳು ಆ ನಡೆಸ್ತಕ್ಕಂಥದ್ದು ಇದು ಅದು ಕೂಡ ಒಂದು ಅವರವರ ಒಂದು ಇದು ಸ್ಥಳೀಯ ಶಾಲೆಗಳಲ್ಲಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಕಡ್ಡಾಯವಾಗಿ ಐದು ವರ್ಷ ಹತ್ತು ತಿಂಗಳು ತುಂಬಿ ನ ಮಕ್ಕಳು ಯಾವುದೇ ಮಕ್ಕಳು ಮನೆಯಲ್ಲಿ ಇರಬಾರದು ಶಾಲೆಯಲ್ಲಿ ಇರಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಕೂಡ ನಮ್ಮ ಸರ್ಕಾರ ಮಾಡಿದ ಪ್ರಯುಕ್ತ ಈಗ ಆ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಎಲ್ಲಾ ಒಂದು ಪಾಲಕರು ತಿಳಿದುಕೊಂಡವರಾಗಿ ಅಲ್ಲಿ ನಾವು ಸರ್ಕಾರಿ ಶಾಲೆಗೆ ಸೇರಿಸ್ಬೌದು ಒಳ್ಳೆಯ ಫಲಿತಾಂಶ ಕೂಡ ನಾವು ಮಕ್ಕಳಲ್ಲಿ ಕಾಣ್ಬಹುದು ಇತ್ತಿತ್ಲಗೆ ನಾವು ಮ ಎಲ್ಲಾ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳನ್ನ ಈಗ ಮೆಟ್ರಿಕ್ ಆ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿ ಉತ್ತೀರ್ಣರಾದರು ಅತ್ವಾ ಅವರು ಹೆಚ್ಚಿನ ಅಂಕಗಳನ್ನ ಪಡ್ಕೊಂಡು ಮುಂದೆ ಒಂದು ಒಳ್ಳೆಯ ಭ್ಯಾಸನ ಮುಂದು ಮುಂದಿನ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಯಾವುದೇ ಒಂದು ಗುರಿ ಮುಟ್ಟಲಿಕ್ಕೆ ಅವರು ಅರ್ಹರಾಗಿರ್ತಾರ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ನುರಿತ ಶಿಕ್ಷಕರಂದರೆ ಯಾಕಂದರೆ ಬೋಧನೆ ಅಂದರೆ ಟ್ರೈನಿಂಗ್ಗನ್ನ ಪಡೆದುಕೊಂಡು ಬಂದಿರ್ತಕ್ಕಂಥವರು ಸರ್ಕಾರಿ ಶಾಲಿಯೊಳಗೆ ಇರ್ತಾರೆ ಅದರಿಂದ ನಾವು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಮಕ್ಕಳನ್ನ ಅಂತಕ್ಕ ಅನ್ನುವಂಥದ್ದು ನಮ್ಗೆ ಉಚಿತ ಆಗಿರ್ತದಾ ಆದ್ದರಿಂದ ಈ ಕ ಸಂಸ್ಥೆ ಕೂಡ ಇಲ್ಲಾಂತ ಹೇಳಲ್ಲ ಸಂಸ್ಥೆ ಸರ್ಕಾರಿ ಶಾಲೆಕ್ಕಿಂತನು ಕೂಡ ಅದು ಕೂಡ ಮುಂದಿರುತ್ತೆ ಆದರೆ ಈಗ ಬಡವರು ದುಡ್ಡನ್ನ ಎಲ್ಲಿಂದ ತರಬೇಕು ಅದು ಶ್ರೀಮಂತರಿಗಷ್ಟೇ ಮೀಸ್ಲಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಶ್ರೀಮಂತರು ಹೋಗಿ ಸೇರಿಸ್ಬೌದು ಆದರೆ ಬಡತನದಿಂದ ಬಳಲುತ್ತಕ್ಕಂಥ ಮಕ್ಕಳು ಆ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಊಟ ಸಿಗುತ್ತೆ ಬಟ್ಟೆ ಸಿಗುತ್ತೆ ಆಮೇಲೆ ಆ ಹ್ಞ್ ಬುಕ್ ಬುಕ್ಗಳು ಸಿಗ್ತವ ಅವರಿಗೆ ಏನು ಒಟ್ಟು ಆಟ ಪಾಠದಲ್ಲಿ ಎಲ್ಲಾ ರೀತಿಯಿಂದ ಪ್ರೋತ್ಸಾಹ ಸಿಗುತ್ತ ಎಲ್ಲಾ ರೀತಿಯಿಂದ ಅನುಕೂಲ ಸರ್ಕಾರಿ ಶಾಲೆ ಸರ್ಕಾರದ ಒಂದು ಲಾಭವನ್ನ ಮಕ್ಕಳು ಕೂಡ ಪಡಿಯಬೇಕು ಅಂತಂದರೆ ಮಕ್ಕಳಿಗೆ ಬೇಕು ಅಂದರೆ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ದಾಖಲೆ ಮಾಡ್ಕೋ ಮಾಡಬೇಕು ನಾವು ಸರ್ಕಾರಿ ಶಾಲೆಯಲ್ಲಿ ಮೊದಲು ಏನು ಮಾಡ್ತಿದ್ರೆ ಗೆ ಡ ಮುಂಚಿತ ಶಾಲೆ ಪ್ರಾರಂಭವಾಗುಕ್ಕಿಂತ ಪೂರ್ವದಲ್ಲಿ ಊರಿನಲ್ಲಿ ಡಂಗೂರದ ಮೂಲಕ ಸಾರಿದ ನಂತರ ಮಾ ಪಾ ಶಿಕ್ಷಕರಾದರೂ ಹೋಗಿ ದಾಖಲೆಯನ್ನ ಮಾಡ್ಕೊಳ್ಳಬಹುದು ಅಥ್ವಾ ಪಾಲಕರಾದರೂ ಬಂದು ಮಾಡ್ಬಹುದು ಇತ್ತಿತ್ತಲಾಗೆ ಆನ್ಲೈನ್ ಮುಖಾಂತರ ಆ ಮಕ್ಕಳದ್ದು ಫಾರ್ಮ್ ಅನ್ನ ತುಂಬಿ ಮಕ್ಕಳನ್ನ ಆನ್ಲೈನ್ ಒಂದು ದಾಖಲಾತಿಗೆ ಒಳಪಡಿಸ್ತಕ್ಕಂಥದ್ದು ಕೂಡ ಆ ಈ ಒಂದು ಪ್ರಕ್ರಿಯೆ ನಡೆದಿದೆ ಅದ್ದರಿಂದ ಸ್ ಈ ದಾಖಲಾತಿ ಸ್ಥಳೀಯ ಶಾಲೆಗಳಲ್ಲಿ ಆ ಮೊದಲು ಇರ್ತಕ್ಕಂಥ ದಾಖಲೆ ಒಂದು ಫಾರ್ಮ್ ಅನ್ನ ತುಂಬ್ಕೊಂಡು ಅದರಿಂದ ಪಾಲಕರೊಡನೆ ಸಹಿ ಪಡ್ಕೊಂಡು ಅದು ಮ್ ಮಕ್ಕಳನ್ನ ದಾಖಲೆ ಮಾಡ್ಕೊಳ್ತಕ್ಕಂಥದ್ದು ಈಗ ಇತ್ತಿತ್ತಲಾಗೆ ಎರಡು ಸಾವಿರದ ಹದಿನೇಳರಿಂದ ಇದು ಆನ್ಲೈನ್ ಮುಖಾಂತರ ಫಾರ್ಮ್ನಲ್ಲಿ ಹೆಸರನ್ನು ತುಂಬ್ಕೊಂಡು ನಂತರ ಒಂದು ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ಒಂದನೇ ತರಗತಿಗೆ ಸೇರಿ ಬೆ ಸೇರ್ತಕ್ಕಂಥ ಮಕ್ಕಳು ಎಲ್ಲವನ್ನ ಆನ್ಲೈನ್ ಮುಖಾಂತರ ಇದು ಮಾಡ್ತಾರ ಅವು ಕಂಟಿನ್ಯುವಾಗಿ ಮುಂದುವರಿತಾ ಹೋಗ್ತವೆ ಹೀಗಾಗಿ ಸ ಸ್ಥಳೀಯ ಶಾಲೆಗಳಲ್ಲಿ ಈ ಒಂದು ಪ್ರಕ್ರಿಯೆ ನಡೆದಿದೆ ಎಲ್ಲಾ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಅನ್ನುವಂಥದ್ದು ಒಂದು ಗ ಸ್ ಖಾಶಗಿ ಶಾಲೆಯಲ್ಲಿ ಕೂಡ ಅವರ ಒಂದು ವಿದ್ಯಾಭ್ಯಾಸಕ್ಕನುಗುಣವಾಗಿ ಎಲ್ಲಾ ರೀತಿಯ ಒಂದು ಶಿಕ್ಷಕರು ಕೂಡ ಹೇಳ್ತಿರ್ತಾರೆ ಅವರು ಕೂಡ ಇದು ಮಾಡ್ತಾರೆ ಎಲ್ಲಾ ನೋಡಿದರೆ ಇದೇ ವ್ಯತ್ಯಾಸ ಬಡವ ಗ ಗವರ್ನ್ಮೆಂಟ್ ಶಾಲೆ ಅಂದರೆ ಪ್ರಾಥಮಿಕ ಸರ್ಕಾರಿ ಶಾಲೆಗೆ ಆ ಸೇರ ಬಯಸ್ತಕ್ಕಂಥ ಮಕ್ಕಳಲ್ಲಿ ಉಚಿತವಾಗಿ ಶಿಕ್ಷಣವನ್ನ ಪಡೆಯಬೌದು ಆದರೆ ಖಾಸಗಿಯಲ್ಲಿ ಆ ಶುಲ್ಕವನ್ನ ತುಂಬಿ ಆ ಒಂದು ಶಿಕ್ಷಣವನ್ನ ಪಡಿಯಬಹುದು ಅದ್ದರಿಂದ ಇದು ಸರ್ಕಾರಿ ಶಾಲೆ ಹಚ್ಚೋದರಿಂದ ಯಾವುದೇ ಕಷ್ಟ ಬ ಆಗೊದಿಲ್ಲ ಅಂತಕ್ಕಂಥದ್ದು ಸರ್ಕಾರಿ ಶಾಲೆ ನೊಂದಣಿ ಮಾಡ್ಕೊಂಡು ಸರ್ಕಾರಿ ಶಾಲೆಗೆ ಸೇರಬೇಕು ಇದು